ಒಂದು ಅತ್ಯುತ್ತಮ ಭಾವಚಿತ್ರ ಹೇಗಿರಬೇಕು ಎಂದು ನಿಮ್ಮ ಅನಿಸಿಕೆ ಅಂದರೆ ನಮಗೆ ಯಾವ ಥರ ಇರಬೇಕು ಅಂತ ಅಂದರೆ ಅದನ್ನು ನೋಡಿದಾಗ ಒಂದು ಫೀಲಾಗಬೇಕು ಆ ನೇಚರಿಂದು ಯಾವ್ದು ಎಕ್ಸಾಂಪಲ್ ಈಗ ಯಾವ್ದಾರೂ ಒಂದು ನೇಚರನ್ನ ತೊಗೊಂತೀವಿ ಅಂತ ಅಂದ್ಕೊಳ್ಳಿ ಆ ನೇಚರನ್ನ ತಗೊಂಬೇಕಾದ್ರೆ ಅದು ನಮಗೆ ಕಾಣಿಸ್ಬೇಕು ಹೆಂಗಿದೆ ಯಾವ ಅದು ಯಾವ ಫೀಲಲ್ಲಿದೆ ಯಾವ ಫೀಲ್ ಕೊಡ್ತಾ ಇದೆ ಅಂತ ಅಂದರೆ ನಮಗೆ ಅದು ಖುಷಿಯಾಗಬೇಕು ಅದನ್ನು ನೋಡಿದಾಗ ನಮಗೆ ಇಂಟ್ರೆಸ್ಟ್ ಇರಬೇಕು ಸೊ ಆ ಚಿತ್ರವನ್ನು ನೋಡಿ ನೋಡೋ ಟೈಮಲ್ಲಿ ಒಂದು ಫೀಲಾಗುತ್ತಲ್ವಾ ಎಲ್ಲರಿಗೂ ಫೀಲಾಗುತ್ತೆ ಏನಪ್ಪ ಇದು ಹಿಂಗಿದೆ ಮತ್ತು ಆ ಚಿತ್ರ ಕ್ಲಿಕ್ ಮಾಡಿದ ತಕ್ಷಣ ಆ ಚಿತ್ರ ಕ್ಲಿಕ್ ಮಾಡಿದ ತಕ್ಷಣವೇ ಅನಿಸುತ್ತೆ ನಮಗೆ ಅದು ಅದ್ಭುತ ಆಗಿದೆಯಾ ಇಲ್ಲವಾ ಚೆನ್ನಾಗಿದೆಯ ಚೆನ್ನಾಗಿಲ್ಲವಾ ಅಂತ ಅನಿಸುತ್ತೆ ಜನರು ಅದು ನಾವು ಈಗ ಒಂದು ಒಳ್ಳೆಯ ಫೋಟೋ ತಗೊಂಡ್ರೆ ಈಗ ಒಂದು ಒಳ್ಳೆಯ ಫೋಟ ತೆಗದ್ರೆ ಎಕ್ಸಾಂಪಲ್ ಈಗ ನಾನು ಒಂದು ಒಳ್ಳೆಯ ಫೋಟ ತೊಗೊಂಡಿದ್ದೀನಿ ಅವಾಗ ಏನಾಗುತ್ತೆ ಅಂದರೆ ನಮ್ಮ ಮನೆಲ್ಲಿ ಒಳ್ಳೆಯ ರೆಸ್ಪಾನ್ಸ್ಗಳು ಕೊಡ್ತಾರೆ ಹೊರ್ಗಡೆ ಸೈಡು ಒಳ್ಳೆಯ ರೆಸ್ಪಾನ್ಸ್ ಕೊಡ್ತಾರೆ ಈಗ ಪ್ರಕೃತಿದೊಂದು ಫೋಟೋ ತಗೊಂಡೆ ಅಂತ ಅಂದ್ಕೊಳ್ಳಿ ಯಾವ್ದಾರೂ ಒಂದು ಪಕ್ಷಿದು ಫೋಟೋ ತಗೊಂಡೆ ಅಂತ ಅಂದ್ಕೊಳ್ಳಿ ಭಾವಚಿತ್ರ ತೊಗೊಂಡೆ ಅಂತ ಅಂದುಕೊಳ್ಳಿ ಸೊ ಅದು ಮನೆಯವರಿಗೆಲ್ಲ ಅಟ್ರ್ಯಾಕ್ಟ್ ಆಗಬೇಕು ಮತ್ತು ಹೊರ್ಗಡೆ ಸೇಡ್ನೋರಿಗೂ ಅಟ್ರ್ಯಾಕ್ಟ್ ಆಗಬೇಕು ಆ ಥರ ನಡೆ ಅದೊಂದು ಒಂದು ಫೀ ಫೀಲಿರುತ್ತೆ ಅದೊಂದು ಚೆನ್ನಾಗಿರತ್ತೆ ಕ್ಲಿಕ್ಕಿಸಲು ಅಂತ ಅಂತ ಬಂದಾಗ ನಮಗೆ ಆ ಅದೇನು ನೋಡ್ತೀವಲ್ವ ಒಂದು ಭಾವಚಿತ್ರಗಳ್ನ ನೋಡ್ತೀವಲ್ವ ಅದು ಅದಕ್ಕೂ ಮುಂಚೆ ಕ್ಲಿಕ್ ಮಾಡಕ್ಕೆ ಮುಂಚೆ ಒಂದು ಸರ್ತಿ ನೋಡಿರ್ತೀವಿ ನಾವು ಇದು ನಾವು ಮಾಡ್ಬೋದಾ ಮಾಡಬಾರ್ದಾ ಸೊ ಅವಾಗ ಏನಾಗುತ್ತೆ ಅಂದರೆ ನಮಗೆ ಅದು ನೋಡಿದ ಕ್ಷಣನೇ ಹಾಂ ಒಂದು ಒಳ್ಳೆಯ ಫೀಲಿದೆ ಇದನ್ನು ನಾವು ತಗೊಂಬೇಕು ಅಂತ ಹೇಳ್ದಾಗ ನಾವು ತೊಗೊಂತೀವಿ